ನಾನು ಒಂದು ಟಿ ವಿಯನ್ನು ಖರೀದಿ ಮಾಡಿದ್ದೆ ಅದು ಮನೆಯಲ್ಲಿ ಫಿಟ್ ಮಾಡಿದ್ದೆ ಅದು ಎರಡು ಮೂರು ತಿಂಗಳು ಬಂತು ಟಿ ವಿ ಅಷ್ಟೇ ಅಷ್ಟ್ರಲ್ಲಿ ಕೆಟ್ಟು ಹೋಯ್ತು ಸುಮ್ಕೆ ದುಡ್ಡೂ ಸಮೇತ ವೇಸ್ಟ್ ಆಯಿತು ಮನೆಗೆಲ್ಲ ಬೈದರು ಯಾಕೆ ಇಂಥ ಟಿ ವಿ ತಗಂಬಂದೆ ನೋಡು ಟಿ ವಿ ಎರಡು ತಿಂಗಳು ಸಮೇತ ಬಲ್ಲಲ್ಲ ಕೆಟ್ಟೋಯ್ತಲ್ಲ ಅಂತೇಳಿ ಅದರಲ್ಲೂ ಪಕ್ಕದ ಮನೇಲ್ಲೂ ಸಮೇತ ಒಂದು ಟಿ ವಿ ಕೊಡಿಸಿದ್ದೆ ನಮ್ಮ ಥರದ್ದೆ ಅವ್ರದ್ದೂ ಕೆಟ್ಟು ಹೋಗಿದೆ ಈಗಿನ ಇದರಲ್ಲಿ ಮಕ್ಕಳೂ ಕೂಡ ಟಿ ವಿನ ನೋಡ್ತನೇ ಇರ್ತಾರೆ ಯಾವಾಗ ನೋಡ್ದ್ರು ಓದ್ಕಳದಿಲ್ಲ ಏನಿಲ್ಲ ಬರೀ ಟಿ ವಿ ಗೊಂಬೆ ಚಾನಲ್ಲು ಕ್ರಿಕೆಟು ಬರೀ ಇವೇ ನೋಡ್ತಿರ್ತಾವೆ ಓದೋದಿಲ್ಲ ಏನಿಲ್ಲ ಬರೀ ಟಿ ವಿ ಮುಂದೇನೆ ಕುಳ್ತಿರ್ತಾರೆ ಈಗಿನ ಇದ್ರಲ್ಲಿ ಟಿ ವಿಲ್ಲಿ ಅಷ್ಟಕ್ಕಷ್ಟೆ ಇವಾಗೆಲ್ಲ ಹುಡುಗ್ರು ಜನಗಳೆಲ್ಲ ಬರೀ ಟಿ ವಿ ಟಿ ವಿ ಅಂತಿರ್ತಾರೆ ಮಕ್ಕಳು ಆಟಾಡೋಲ್ಲ ಏನಿಲ್ಲ ಬರೀ ಟಿ ವಿ ಮುಂದೆ ಕುಳ್ತಿರ್ತಾರೆ ಟಿ ವಿ ಸ್ ತುಂಬ ನಾನು ಎಷ್ಟು ಖುಷಿಯಿಂದ ತಗಂಡೆ ಆಸೆಪಟ್ಟು ಅದು ಎರಡು ಮೂರು ತಿಂಗಳು ಸಮೇತ ಬರಲಿಲ್ಲ ಅವ್ರಿಗೆ ಮತ್ತೆ ಫೋನ್ ಮಾಡಿ ಹೇಳ್ದೆ ಅವರಿಗೆ ಟಿ ವಿ ಹಿಂಗ್ ಆಗಿದೆ ಅಂತ ಅವರೇನು ರಿಪ್ ರೀಪ್ಲೈ ಮಾಡಲಿಲ್ಲ ಬಂದು ರೆಡಿ ಮಾಡ್ಕಂಡು ಕೊಡಿ ಅಂದ್ವಿ ಅದನ್ನೂ ರೆಡಿ ಮಾಡಿ ಕೊಡಲಿಲ್ಲ ಇತ್ತಲಾಗೆ ದುಡ್ಡೂ ಸಮೇತ ತುಂಬ ವೇಸ್ಟ್ ಆಯಿತು ಪಕ್ಕದ ಮನೆಯವರು ಕೂಡ ನಮಗೆ ಬೈದರು ಎಂಥ ಟಿ ವಿ ಕೊಡಿಸಿದ್ಯಲ ನೀನು ಎಂಥ ಟಿ ವಿ ಕೊಡ್ಸ್ಬಿಟ್ಟೆ ಎರಡು ದಿನಾನೂ ನೆಟ್ಟಗೆ ಬರಲಿಲ್ಲಲ್ಲ ಎಲ್ಲ ಕೆಟ್ಟು ಹೋಗ್ಬಿಡ್ತಲ ಮೋಹನ್ ಅಂತೇಳಿ ನನಗೆ ಬೈದರು ಅದ್ರಿಂದ ನನಗೆ ತುಂಬ ಭಾಳ ಬೇಜಾರಾಯಿತು ಈಗಿನ ಇದ್ರಲ್ಲಿ ಯಾವ ಕಂಪ್ನಿ ಟಿ ವಿ ಕೂಡ ಸರಿಯಾಗಿ ಬರುವುದಿಲ್ಲ ಎಲ್ಲವೂ ಎರಡು ಮೂರು ತಿಂಗಳು ಅಷ್ಟೆ ಇರ್ತಾವೆ ಹಾಗೆ ಕೆಟ್ಟು ಕೆಟ್ಟು ಹೋಗ್ಬುಡ್ತಾವೆ ರೆಡಿ ಮಾಡ್ಸೋಕ್ಕೂ ಬರೋದಿಲ್ಲ ಇತ್ತಲಾಗೆ ದುಡ್ಡೂ ಸಮೇತ ಎಲ್ಲ ವೇಸ್ಟು ಮಕ್ಳ ಜೀವನಾನು ಸುಮ್ಕೆ ಎಲ್ಲ ಭವಿಷ್ಯನೂ ಸಮೇತ ವೇಸ್ಟ್ ಆಗುತ್ತೆ ಟಿ ವಿಯನ್ನು ಖರೀದಿ ಮಾಡಲು ಯೋಚಿಸಿ ಮಾಡಿ ಒಳ್ಳೆಯ ಟಿ ವಿಯನ್ನು ನೋಡಿ ಎಷ್ಟು ಆಸೆಪಟ್ಟು ತಗಂತೀವಿ ಆದ್ರೂ ಸಮೇತ ಕೆಟ್ಟು ಹೋಗ್ತವೆ ಟಿ ವಿಗಳು ಸುಮ್ಕೆ ದುಡ್ಡೆಲ್ಲ ವ್ಯರ್ಥ ಆಗುತ್ತೆ ಕಣ್ಣುಗಳು ಸಮೇತ ಟಿ ವಿ ನೋಡಿ ನೋಡಿ ಕಣ್ಣೆಲ್ಲ ಜಲ್ದಿ ವೀಕ್ ಆಗ್ತವೆ ಸಣ್ಣ ಮಕ್ಳು ಕಣ್ಣುಗಳಂತೂ ಭಾಳ ಇದಾಗ್ತವೆ ಈಗಿನ ಇದರಲ್ಲಿ ಎಲ್ ಇ ಡಿ ಟಿ ವಿಗಳಂತೂ ತುಂಬ ಎಚ್ ಡಿ ಆಗಿ ಬರ್ತವೆ ಅವನ್ನು ನೋಡಿ ತುಂಬ ಹತ್ರದಿಂದ ನೋಡಿ ಮಕ್ಕಳ ಕಣ್ಣುಗಳು ಸಮೇತ ಜಲ್ದಿ ವಿಫಲವಾಗುತ್ತವೆ